ಹಲೊ ಸಾರ್ ನಾವು ಬೆಂಗಳೂರಿಂದ ಚಂದ್ರವಳ್ಳಿ ನೋಡಕ್ಕಂತ ಬಂದಿದ್ದೀವಿ ಟೂರಿಸ್ಟು ಹಾಂ ಎಲ್ಲ ನೋಡ್ಬೇಕಂತೇಳಿ ನಾ ನಿಮಗೆ ಗೈಡು ಚೆನ್ನಾಗೆಂತ ಹೇಳಿದರು ಹಾಗಾಗಿ ಇಲ್ಲಿ ನಾವೆರಡು ದಿನ ಉಳ್ಕೊಬೇಕಂತ ಮಾಡಿದ್ದೀವಿ ಸರ್ ಎರಡು ದಿನ ಉಳ್ಕೊಬೇಕಂತ ಮಾಡಿದ್ದೀವಿ ಎಲ್ಲಿ ಚೆನ್ನಾಗಿ ಏನು ಅಂತ ನೀವೇ ಹೇಳಬೇಕಲ್ಲ ಹಾಂ ಸರ್ ನಾವೊಂದು ಮೂವತ್ತು ಜನ ಬಂದಿದ್ದೀವಿ ಹ್ಞೂ ಹಾಂ ಒಂದು ಮೂವತ್ತು ಜನ ಬಂದಿದ್ದೀವಿ ಅವರಿಗೆಲ್ಲ ಉಳ್ಕೊಳ್ದ್ ವ್ಯವಸ್ಥೆ ಎಲ್ಲ ಇರ್ಬೇಕಲ್ಲ ಸರ್ ಹ್ಞೂ ಹ್ಞೂ ಹಾಂ ಹೋಮ್ ಸ್ಟೇ ಹಾಂ ಹಾಂ ಹ್ಞೂ ಹಾಂ ಹಾಂ ಸರ್ ಹಾಂ ಹಾಂ

ಹಾಂ ಸರ್ ಹಾಂ ಹಾಂ ಸರ್ ಹ್ಞೂ ಹ್ಞೂ ಹೊಟ್ಲಗಿಂತ ಕಡಿಮೆ ಕೊಡ್ತಾರಾ ಹಾಂ ಸರ್ ಹಾಂ ಸರ್ ಹಾಂ ಹ್ಞೂ ಅಲ್ಲ ಈಗ ಒಂದು ಇಬ್ರು ಮೂವರಿಗಂದರೆ ಎಷ್ಟು ಜನಕ್ಕೆ ಊಟ ಕೊಡ್ತಾರೆ ಸರ್ ಅವರು ಎಷ್ಟು ರೇಟಿಗೆ ಹಾಂ ಹಾಂ ಹಾಂ ಒಂದು ಸಾವಿರ ರೂಪಾಯಿ ಆಗುತ್ತಾ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಹಾಂ ಸರ್ ಹಾಂ ಹಾಂ ಹಾಂ ಎಲ್ಲ ಬಿಸಿನೀರು ಎಲ್ಲ ಬರುತ್ತೆ ಸರ್ ಎಲ್ಲ ಸಿಗುತ್ತಾ ಬಿಸಿನೀರು ಅದೆಲ್ಲ ಹ್ಞೂ ಹ್ಞೂ ಹ್ಞೂ ಹಾಂ ಫಿಲ್ಟರ್ ನೀರು ಎಲ್ಲ ಕೊಡ್ತಾರಾ ಹಾಂ ಸರ್ ಹಾಂ ಹಾಂ ಹಾಂ ಹಾಂ ಸರ್

ಹಾಂ ಹಾಂ ಸರ್ ಹಾಂ ಸರ್ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಸರ್ ಅದೇ ಎಲ್ಲಿ ಎಲ್ಲಿ ಬರುತ್ತೆ ಸರ್ ಅದು ಹೋಮು ಇದು ಹೋಮ್ ಸ್ಟೇ ಹೋಮ್ ಸ್ಟೇ ಹಾಂ ಟೀಚರ್ಸ್ ಕಾಲನಿ ಅಂತ ಕೇಳಬೇಕಾ ಹಾಂ ಹಾಂ ಹಾಂ ಹಾಂ ಹಾಂ ಸರ್ ಹಾಂ ಹಾಂ ಹಾಂ ಸ ಹಾಂ ಹಾಂ ಅದೇ ಸರ್ ಹಾಂ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಹೇಳ್ತೀವಿ ಸರ್ ನೀವಿಷ್ಟೆಲ್ಲ ಹೇಳಿದ್ದೀರ ಇದೆಲ್ಲ ಮಾಹಿತಿ ಕೊಟ್ಟಿದ್ದೀರಲ್ಲ ಈ ಥರ ಎಲ್ಲ ಹೋಟ್ಲಿಗೆ ಹೋಗಿರಿ ಅಲ್ಲೆಲ್ಲ ಚೆನ್ನಾಗಿರತ್ತೆ ಅಂತ ಎಲ್ಲ ಹೇಳಿದ್ದೀರಲ್ಲ ಸರ್ ಮತ್ತೆ ಸರ್ ಎಲ್ಲ ಹೋಗಿ ನಾವೆಲ್ಲ ಉಳ್ಕಂಡು ಎಲ್ಲ ನೋಡ್ಕಂಡು ಆಮೇಲೆ ನಿಮಗೆ ಎ ಒಳ್ಳೆಯ ಇದನ್ನು ತೋರಿಸಿದ್ರಿ ಹೋಟಲು ಒಳ್ಳೆ ತೋರಿಸಿದ್ರಿ ಅಂತ ಹೇಳ್ತೀವಿ ಸರ್ ನಾವು ಫೋನ್ ಮಾಡಿ ಕೂಡ ನಾವು ಹೇಳ್ತೀವಿ ಸರ್ ನಿಮಗೆ ಈ ಥರ ಎಲ್ಲ ಚೆನ್ನಾಗಾತ್ ಸರ್ ಚೆನ್ನಾಗಿ ಎಲ್ಲ ಇದು ಮಾಡಿದರು ಅಂತ ನಾವೆಲ್ಲ ಹೇಳ್ತೀವಿ ಸರ್ ಆಮೇಲೆ ಬೇಕಾರ್ ನಿಮಗೆ